ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ಹವಾಮಾನಗಳನ್ನು ಆಧರಿಸಿ ಯಾವೆಲ್ಲ ಮಸ್ತಿಯ ಚಟುವಟಿಕೆಗಳು ಇರ್ತವೆ ಎಂಬುದನ್ನು ಹೇಳ್ತಿನಿ ನಾನು ಬೇಸಿಗೆಯಲ್ಲಿ ಆಗೆಲ್ಲ ರಜಾ ದಿನಗಳು ಸಿಕ್ತಿತ್ತು ಆದ್ರಿಂದ ನಾನು ಅಜ್ಜಿಯ ಮನೆಗೆ ಹೋಗುವುದು ಆಮೇಲೆ ಮಧ್ಯಾಹ್ನದ ಊಟಕ್ಕಾಗಿ ಅಲ್ಲೇ ಹತ್ತಿರವಿದ್ದ ತೋಟಗಳು ಇಲ್ಲ ಅರಣ್ಯಕ್ಕೆ ಹೋಗೋದು ಅಮೇಲೆ ಆ ಕಾಡಿನಲ್ಲಿ ಹಣ್ಣುಗಳು ಅಥ್ವ ಹೂಗಳನ್ನ ಕೀಳೋದು ಇನ್ನಿತರ ಹಲವಾರು ಚಟುವಟಿಕೆಗಳನ್ನ ಕೈಗೊಳ್ತೀವಿ ಅದಲ್ಲದೆ ಇನ್ನು ಮನೆಯಲ್ಲಿ ಮಾಡುವಂತಹ ಹಪ್ಪಳ ಹಾಗೂ ಉಪ್ಪಿನಕಾಯಿ ಮುಂತಾದ ಸ್ನಾಕ್ಸ್ಗಳನ್ನು ಮಾಡ್ತಿದ್ದೋ ಇನ್ನು ಅದಲ್ಲ ಅದಲ್ದೇ ಇನ್ನ ಚಳಿಗಾಲದಲ್ಲಿ ಏನು ಮಾಡ್ತಿದ್ದೋ ಅಂದರೆ ಬಿಸಿಲಲ್ಲಿ ಕೂತು ಬಿಸಿಲಲ್ಲಿ ಕೂತು ಕಾಫಿ ಕುಡಿಯುವುದು ಟೀ ಕುಡಿಯುವುದು ಎಲ್ಲರ ಜೊತೆ ಮಾತನಾಡುವುದು ಹಾಗೆ ಚಳಿಗಾಲದಲ್ಲಿ ಒಲೆಯ ಮುಂದೆ ಕೂತು ಬೆಂಕಿ ಕಾಯಿಸುವುದು ಇದೆಲ್ಲ ಒಂದು ಚಿಕ್ಕ ವಯಸ್ಸಿನಲ್ಲಿ ನಡ್ದಿದಂತಹ ಘಟನೆ